ನಾವು ನೋಡಿರ್ಬೌದು ನಾವು ಹಬ್ಬಗಳಿಗೆ ಅಥವಾ ಏನಾದ್ರು ವಿಶೇಷ ಸಂದರ್ಭಗಳಿಗೆ ನಾವು ಅಡುಗೆಯನ್ನ ಮಾಡ್ತೇವೆ ಎಷ್ಟೊಂದು ವಿವಿಧ ರೀತಿಯಾದಂತಹ ಅಡುಗೆಗಳನ್ನ ಮಾಡಿರ್ತೀವಿ ಅದರಲ್ಲಿ ನಾವು ಅಂದುಕೊಂಡಿರೋ ಥರ ಅದು ರುಚಿಯಾಗಿಲ್ಲ ಅಂತ ನಮಗೆ ಗೊತ್ತಾದಾಗ ರುಚಿ ಆಗದೆ ಇದ್ದರೆ ಒಂದು ಎರಡೋ ಪದಾರ್ಥಗಳು ರುಚಿಯಾಗಿಲ್ಲ ಅಂತಂದರೆ ಪರವಾಗಿಲ್ಲ ಬೇರೆ ಪದಾರ್ಥಗಳೆಲ್ಲ ನಾವು ತಿಂದು ಉಳಿದಿದ್ದನ್ನು ನಾವು ಬೇರೆ ರೀತಿಯಾದಂತಹ ಏನು ರುಚಿಯನ್ನು ನಾವು ಸೇರಿಸ್ಬೌದು ಆದರೆ ಕೆಲವೊಂದು ಪ್ರಾಮುಖ್ಯವಾದಂತಹ ಊಟಗಳು ಅಡುಗೆಗಳು ರುಚಿ ಆಗಿಲ್ಲ ಅಂತಂದರೆ ಏನು ಮಾಡ್ತೇವೆ ಅಂತಂದರೆ ನಾವು ಅಡುಗೆನ ವ್ಯರ್ಥ ಮಾಡಬಾರ್ದು ಅದರ ಬದಲಾಗಿ ನಾವು ಸೃಜನಶೀಲತೆಯಿಂದ ನಾವು ಆ ಅಡುಗೆಯಲ್ಲಿ ಏನಾದ್ರೂ ಹಾಕ್ಬೌದಾ ಹಾಕಿದರೆ ರುಚಿಯನ್ನು ಬದಲಾಯಿಸ್ಬೌದಾ ಅಂತ ಮೊದಲು ನಾವು ನೋಡಬೇಕು ಅಷ್ಟೊಂದು ನಾವು ಎಷ್ಟೊಂದು ಅಡ್ಗೆಯನ್ನ ಮಾಡಿರ್ತೇವೆ ಹಬ್ಬ ಮತ್ತು ವಿವಿಧ ರೀತಿಯಾದಂತಹ ಸಂದರ್ಭ ವಿಶೇಷ ಸಂದರ್ಭಗಳಿಗೆ ಅಂತಹ ಸಂದರ್ಭದಲ್ಲಿ ಅಡುಗೇನ ವ್ಯರ್ಥ ಮಾಡುವಂತದ್ದನ್ನು ತುಂಬ ಅಪರಾಧ ಅಂತ ಅನ್ನಿಸ್ಕೊಳ್ಳುತ್ತೆ ಯಾಕಂದರೆ ಎಷ್ಟೊಂದು ಅಡುಗೆಗಳನ್ನ ನಾವು ಮಾಡಿರ್ತೇವೆ ಅದನ್ನೆಲ್ಲ ವ್ಯರ್ಥ ಮಾಡುವುದು ತಪ್ಪು ಒಂದು ರುಚಿ ಆಗಿಲ್ಲ ಅನ್ನೋ ಒಂದು ಕಾರಣದಿಂದ ಅಡುಗೇನ ವ್ಯರ್ಥ ಮಾಡುವುದು ತಪ್ಪು ಅಡುಗೆಲ್ಲಿ ಏನಾದ್ರೂ ಬಿತ್ತು ಅದು ವಿಷಕಾರಿಯಾಗಿ ಪರಿವರ್ತನೆ ಆಗ್ತಿದೆ ಅಂತ ಗೊತ್ತಾದಾಗ ನಾವು ಅದನ್ನು ವ್ಯರ್ಥ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಕೇವಲ ರುಚಿಯನ್ನು ಇಟ್ಟುಕೊಂಡು ನಾವು ತುಂಬ ಅಡುಗೇನ ವ್ಯರ್ಥ ಮಾಡಬಾರ್ದು ಅದಕ್ಕೋಸ್ಕರ ನಮ್ಮ ಅಪೇಕ್ಷೆಗೆ ತಕ್ಕಂತಹ ರುಚಿ ಅದಕ್ಕೆ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ಏನಾದ್ರೂ ನಮ್ಮ ಬುದ್ದಿವಂತಿಕೆಯಿಂದ ಬೇರೆ ಬೇರೆ ಪದಾರ್ಥಗಳನ್ನು ಅದಕ್ಕೆ ಹಾಕಿ ನಾವು ರುಚಿಯನ್ನು ತರುವಂತಹ ಪ್ರಯತ್ನವನ್ನು ಮಾಡಬೇಕು ಕೆಲವೊಂದು ಸಲ ನೋಡ್ಬೌದು ಪಾಯಸ ಆಗಿರ್ಬೋದು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನಾವು ಪಾಯ್ಸ ಮಾಡಿರ್ತೇವೆ ಅದಕ್ಕೆ ಏನೋ ಏನಾದ್ರೂ ಕಡಿಮೆ ಆಗಿರುತ್ತೆ ಅಂದರೆ ಸಿಹಿ ಕಡಿಮೆ ಆದಾಗ ನಾವು ಅದು ನಮಗೆ ತಕ್ಕಂತೆ ರುಚಿ ಆಗಿಲ್ಲ ಅಂತ ನಮಗೆ ಗೊತ್ತಾದಾಗ ನಾವು ಸ್ವಲ್ಪ ಸಕ್ಕರೆಯನ್ನ ಅದಕ್ಕೆ ಹಾಕಿದ್ರೆ ಅದು ಸಿಹಿ ಆಗುತ್ತೆ ಈ ಥರ ಮತ್ತು ಸಾಂಬಾರು ನೋಡ್ಬೋದು ಹೆಚ್ಚಾಗಿ ಖಾರ ಆಗಿದ್ದರೆ ಅದಕ್ಕೆ ಏನಾದ್ರೂ ಹುಣಿಸೆ ಹುಳಿನೋ ಅಥವಾ ನಿಂಬೆ ಹಣ್ಣಿನ ಹುಳಿಯನ್ನು ಹಿಂಡಿ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನು ಸರಿಪಡಿಸ್ಬೋದು ಈ ಥರ ಚಿಕ್ಕ ಚಿಕ್ಕ ಏನಾದ್ರೂ ತೊಂದರೆಗಳು ಅಥವಾ ರುಚಿ ಬಗ್ಗೆ ಏನಾದ್ರೂ ಬೇರೆ ಕಾರಣಗಳಿಂದ ರುಚಿ ತಕ್ಕ ಅಪೇಕ್ಷೆ ರೀತಿಯಲ್ಲಿ ಬಂದಿಲ್ಲ ಅಂತಂದರೆ ಅದನ್ನು ಸರಿಪಡಿಸುವಂತಹ ನಾವು ಪ್ರಯತ್ನವನ್ನು ಮಾಡಬೇಕು ಏಕೆಂದರೆ ಆಹಾರವನ್ನು ವ್ಯರ್ಥ ಮಾಡಬಾರ್ದು ಅದಕ್ಕೋಸ್ಕರ